ನಾವು ಹಳೆಯ ತಲೆಮಾರು ಹಾಗೂ ಯುವ ತಲೆಮಾರಿನ ನಡುವೆ ಸಮತೋಲನ ಸಾಧಿಸಲು ಯತ್ನಿಸುತ್ತಿರುವ ಮಧ್ಯಮ ತಲೆಮಾರಿಗೆ ಸಂಬಂಧಿಸಿದವರು ಇವೆರಡು ಬೇರೆಯೇ ಪ್ರಪಂಚಗಳಾಗಿದ್ದು ಈ ಎರಡೂ ತಲೆಮಾರುಗಳನ್ನು ನಿಭಾಯಿಸುವ ಕುರಿತು ಹಾಗೂ ಇವೆರಡು ತಲೆಮಾರುಗಳ ನಡುವಿನ ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳ ಬಗ್ಗೆ ನಿಮಗೆ ತಿಳಿಸುವುದಾದರೆ ಹಳೆಯ ಕಾಲದ ಜನರು ತುಂಬ ಸಂಪ್ರದಾಯವನ್ನು ಆಚರಿಸುತ್ತಿದ್ದರು ಆಗಿನ ಕಾಲದಲ್ಲಿ ತುಂಬ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಹಾಕಿಕೊಳ್ಳುತ್ತಿದ್ದರು ಮತ್ತು ಇವಾಗಿನ ಯುವ ತಲೆಮಾರಿನ ಜನರು ಸಂಪ್ರದಾಯಗಳನ್ನು ಆಚರಿಸುವುದಿಲ್ಲ ಹಿಂದೆ ಎಲ್ಲ ಜನರು ಊಟವನ್ನು ತಾವೇ ಕೈಯಾರೆ ಮಾಡಿ ಆ ಊಟದ ಸವಿರುಚಿಯನ್ನು ಸವಿಯುತ್ತಿದ್ದರು ಆದರೆ ಈಗಿನ ಕಾಲದ ಜನರು ಅಷ್ಟೊಂದು ಕಷ್ಟ ತೆಗೆದುಕೊಳ್ಳುವುದಿಲ್ಲ ಎಲ್ಲ ಕುಳಿತಲ್ಲಿಯೇ ಆರ್ಡರ್ ಮಾಡಿ ತರಿಸಿಕೊಳ್ತಾರೆ ಮತ್ತು ಹಿಂದೆ ಸೀರೆ ಪಂಚೆ ಲಂಗ ದಾವಣಿ ಜಡೆ ಇವೆಲ್ಲ ಹಾಕಿಕೊಳ್ಳುತ್ತಿದ್ದರು ಆದರೆ ಈಗಿನ ಕಾಲದಲ್ಲಿ ಜೀನ್ಸ್ ಟೀ ಶರ್ಟ್ ಡ್ರೆಸ್ ಇವೆಲ್ಲ ಜಾಸ್ತಿ ಬಳಸುತ್ತಾರೆ ಜಡೆ ಅಂತೂ ಹಾಕುವುದಿಲ್ಲ ಕೂದಲು ಜಾಸ್ತಿ ಫ್ರೀಯಾಗಿ ಬಿಡುತ್ತಾರೆ ಮುಂಚೆ ಎಲ್ಲ ನ್ಯಾಚುರಲ್ಲಾಗಿ ಲಕ್ಷಣವಾಗಿ ಕಾಣುತ್ತಿದ್ದರು ಇವಾಗ ಬರೇ ಮೇಕಪ್ ಮಾಡಿಕೊಳ್ಳುತ್ತಾರೆ ಹಿಂದೆ ಎಲ್ಲ ರುಬ್ಬುಗುಂಡು ಒಲೆ ಇವುಗಳನ್ನೆಲ್ಲ ಉಪಯೋಗಿಸಿ ಕಷ್ಟಪಟ್ಟು ಮನೆಗೆ ಅಡುಗೆಗೆ ತಯಾರಿಸಿಕೊಳ್ಳುತ್ತಿದ್ದರು ಆದರೆ ಈಗ ಮಿಕ್ಸರ್ ಗ್ರೈಂಡರ್ ಕುಕ್ಕರ್ ಇವೆಲ್ಲ ಉಪಕರಣಗಳಿಂದ ತಮ್ಮ ಕೆಲಸವನ್ನು ತುಂಬ ಸರಳವಾಗಿ ಮಾಡಿಕೊಂಡಿದ್ದಾರೆ ಹಿಂದೆಲ್ಲ ಜನರು ಹಬ್ಬಗಳನ್ನು ತುಂಬ ಪ್ರೀತಿಯಿಂದ ಮನೆ ತುಂಬ ಜನ ಸೇರಿ ತುಂಬ ವಿಜೃಂಭಣೆಯಿಂದ ಮಾಡುತ್ತಿದ್ದರು ಇವಾಗಿನವರು ಮನೆಯಲ್ಲೇ ಇಬ್ಬರು ಮೂವರು ಜನ ಅಷ್ಟೇ ಸೇರಿ ಹಬ್ಬಗಳನ್ನು ಮಾಡಿ ಮುಗಿಸುತ್ತಾರೆ ಇವಿಷ್ಟು ಸಾಮ್ಯತೆಗಳು ಎಂದು ಹೇಳಬಹುದು